ನಮ್ಮ ಉಡುಪಿಯಲ್ಲಿ ಹಿರಿಯ ನಾಗರಿಕ ಸ್ಥಳ ಉಂಟು ನಾ ಹಿರಿಯ ನಾಗರಿಕ ಕೇಂದ್ರ ಉಂಟು ಅಲ್ಲಿ ಪ್ರಾಯ ಆದವರು ಪ್ರಾಯ ಆದವರು ಹೋಗಿ ಸ್ಟೇ ಆಗ್ತಾರೆ ಅವರಿಗೆ ಸ್ವಲ್ಪ ಅಲ್ಲಿ ಗ್ಯಾದರಿಂಗ್ಸ್ ಆಗ್ತದೆ ಎಲ್ಲ ಪ್ರಾಯದವರು ಒಟ್ಟಾಗ್ತಾರೆ ಎಲ್ಲ ಅಲ್ಲಿ ಸ್ವಲ್ಪ ಗ್ಯಾದರಿ ಗ್ಯಾದರಿಂಗ್ ಇದ್ದರೆ ಅವರಿಗೆ ಒಳ್ಳೆದಾಗ್ತದೆ ಒಂದು ಕಂಪನಿ ಸಿಗ್ತದೆ ಅವರಿಗೆ ಊಟ ಮಾಡೋದು ಮತ್ತೆ ಅಲ್ಲಿ ಅಥವಾ ಫುಡ್ ಸಹ ಒಳ್ಳೇದು ಸಿಗ್ತದೆ ಒಂದೇ ಇಕ್ವಲ್ ಫುಡ್ ಸಿಗ್ತದೆ ಮನೆಯಲ್ಲಿದ್ದರೆ ಅವರಿಗೆ ಎಂಥ ಎಂಥ ತಿಂದು ಆರೋಗ್ಯ ಸರಿಯಾಗೋದಿಲ್ಲ ಒಂದು ಪ್ರಾಯದವರಿಗೆ ಇಲ್ಲಿ ಕಾಪುನಲ್ಲಿ ಸಹ ಒಂದು ಹಿರಿಯ ನಾಗರಿಕ ಎಲ್ಲ ಕೇಂದ್ರ ಉಂಟು ತುಂಬ ಜನ ಅಲ್ಲಿ ಹೋಗಿ ಹೋಗ್ತಾರೆ ಅವರಿಗೆ ಎಂಟರ್ಟೈನ್ಮೆಂಟ್ ಅವರಿಗೆ ಸೌಲಭ್ಯ ಎಲ್ಲ ಅವರು ಕೊಡುತ್ತಾರೆ ಅದು ಕೊಟ್ಟು ಇದೆ ಮತ್ತೆ ಮೇನ್ ಥಿಂಗ್ ಎಂದರೆ ಹಿರಿಯ ನಾಗರಿಕರಿಗೆ ಒಂದು ಫುಡ್ನಲ್ಲಿ ಸ್ವಲ್ಪ ಕಂಟ್ರೋಲ್ ಇರಬೇಕು ಅದು ಡಯ್ಟಿಂಗ್ ಹೇಳ್ತಾರಲ್ಲ ಡಯ್ಟ್ ಇರಬೇಕು ಡಯ್ಟಿಂಗ್ ಇದ್ದರೆ ಸ್ವಲ್ಪ ಆರೋಗ್ಯ ಒಳ್ಳೆ ಇರ್ತದೆ ಅದು ಪ್ರಾಯ ಆಗ್ತದಲ್ಲ ಪ್ರಾಯ ಆಗುವಾಗ ನರಗಳು ಮತ್ತೆ ಎಲ್ಲ ಎಲ್ಲ ಇದು ಸರಿ ಹೋಲ್ಡ್ ಆಗಿ ಹೋಗ್ತದಲ್ಲ ಅದು ಸರಿಯಿರುವುದಿಲ್ಲ ಬ್ಲಡ್ ಸರ್ಕುಲೇಷನೆಲ್ಲ ಕರೆಕ್ಟ್ ಇರುವುದಿಲ್ಲ ಪ್ಯಾರಲೈಸ್ ಆಗುವಂಥ ಚಾನ್ಸ್ ಇರ್ತದೆ ಅದಕ್ಕೆ ಸ್ವಲ್ಪ ಟೈಮ್ ಪಾಸ್ ಅವರಿಗೆ ಆಗಬೇಕು ಮೇನ್ ಜ ಮೇನ್ ಜನರೇಶನ್ ಗ್ಯಾಪ್ ಹೇಳ್ತಾರಲ್ಲ ಜನರೇಶನ್ ಗ್ಯಾಪ್ ಅಂದರೆ ಮಕ್ಕಳು ಮಕ್ಕಳು ಮಕ್ಕಳ ಒಟ್ಟಿಗೆ ಇರಲಿಕ್ಕೆ ಆಗುವುದಿಲ್ಲ ಜವಾನೆಲ್ಲ ಒಟ್ಟಿಗೆ ಇರಲಿಕ್ಕೆ ಆಗೋದಿಲ್ಲ ಅವರು ಎಸೆಪ್ಟ್ ಮಾಡೋದಿಲ್ಲ ಹೀಗೂ ಪ್ರಾಯದ ಒಂದು ಸಪ್ರೇಟ್ ಮಾಡ್ತಾರೆ ಅದು ಅವರಿಗೆ ಸ್ವಲ್ಪ ಫೀಲಿಂಗ್ ಆಗ್ತದೆ ಅದಕ್ಕೆ ಒಳ್ಳೆಯ ಸ್ಥಳ ಅಂದರೆ ಕೇಂದ್ರ ಈ ಕೇಂದ್ರ ಇದು ನಾಗರಿಕರ ಕೇಂದ್ರ ಉಂಟಲ್ಲ ಆರೋಗ್ಯ ಸೇವೆ ಅದೇ ಆರೋಗ್ಯ ಸೇವೆ ಒಳ್ಳೇದು ಅಲ್ಲಿ ಹೋಗಿ ಅಲ್ಲಿ ಅವರ ಪ್ರಾಯದವರೇ ಇರ್ತಾರಲ್ಲ ಸ್ವಲ್ಪ ಬೇರೆ ಬೇರೆ ಸ್ಥಳದ ಒಂದು ಜನರೆಲ್ಲ ಒಟ್ಟಾಗ್ತಾರೆ ಅಲ್ಲಿದ್ದು ನ್ಯೂಸ್ ಇಲ್ಲಿ ನ್ಯೂಸ್ ಎಲ್ಲ ಎಂಟರ್ಟೈನ್ಮೆಂಟ್ ಅವರಿಗೆ ಕೊಡ್ತಾರೆ ಅದು ಅದು ಓಡಲಿಕ್ಕೆ ಹೋಗ್ತದೆ ಅವರವರ ಸ್ವಲ್ಪ ಆರೋಗ್ಯ ಒಳ್ಳೆದಾಗ್ತದೆ ಆದ್ದರಿಂದ ನಾನು ನನ್ನ ಇಚ್ಛೆ ಪ್ರಕಾರ ಅದು ಅಲ್ಲಿ ಹಿರಿಯ ನಾಗರಿಕರಿಗೆ ಕೇ ನಗರ ಕೇಂದ್ರ ಹೋದರೆ ಅವರಿಗೆ ಸ್ವಲ್ಪ ಟೈಮ್ ಪಾಸ್ ಆಗ್ತದೆ ಮತ್ತೆ ಅವರ ಒಟ್ಟಿಗೆ ಜನ ಎಲ್ಲ ಸಿಗ್ತದೆ ಸೇಮ್ ಏಜ್ನವರು ಮತ್ತೆ ಜನರೇಶನ್ ಗ್ಯಾಪ್ ಸಹ ಇರೋದಿಲ್ಲ ಅದು ಒಳ್ಳೆ ಇರ್ತದೆ ಮತ್ತೆ ಮ ಊಟ ಸಹ ಕಂಟ್ರೋಲ್ ಇರ್ತದಲ್ಲ ಸ್ವಲ್ಪ ಲಿಮಿಟ್ ಊಟ ಇರ್ತದೆ ಅವರು ಲೆಕ್ಕದಲ್ಲಿ ಊಟ ಮಾಡ್ತಾರೆ ಅವರ ಮಾತು ಕೇಳ್ತಾರೆ ಮನೆಯಲ್ಲಿ ಆದರೆ ಅದು ಬೇಕು ಇದು ಬೇಕೆಂದು ತಿಂದು ಆರೋಗ್ಯ ಎಲ್ಲ ಹಾಳು ಮಾಡಿ ಬಿಡ್ತಾರೆ ಮಾಡಿಬಿಡ್ತಾರೆ ಮತ್ತೆ ಗಿಡಮೂಲಿಕೆದು ಗಿಡಮೂಲಿಕೆದು ಸ್ಲೋ ಆ್ಯಕ್ಷನ್ ಉಂಟು ತುಂಬ ಒಳ್ಳೇದು ಗಿಡಮೂಲಿಕೆ ಒಳ್ಳೇದಿರ್ತದೆ ಯಾವುದು ಸಹ ಒಳ್ಳೇದಿರುತ್ತೆ ಮ ತುಂಬ ಜನರಿಗೆ ಈ ಒಂದು ಅಭ್ಯಾಸ ಇರ್ತದೆ ಹ್ಯಾಬಿಟ್ ಇರ್ತದೆ ಚಹಾ ಕುಡಿಯೋದು ಅದು ಚಾಯ್ ಕುಡಿದರೆ ಸ್ವಲ್ಪ ಫ್ರೆಶ್ ಆಗ್ತಾರೆ ಮತ್ತೆ ಅದು ಒಂದು ಹ್ಯಾಬಿಟ್ ಆಗಿರಲಿ ಎಡಿಟ್ ಎಂದು ಹೇಳ್ತಾರೆ ಎಡಿಕ್ಟ್ ಎಡಿಕ್ಟ್ ಒಂದು ಆಗಿದ್ದರೆ ಎಡಿಕ್ಟ್ ಆಗಿ ಹೋದ ಮೇಲೆ ಅವರಿಗೆ ಚಾಯ್ ಚಾಯ್ದ ಎಡಿಕ್ಟ್ ಆದ ಮೇಲೆ ಚಾಯ್ ಬೇಕೇ ಬೇಕು ಅವರಿಗೆ ಚಾಯ್ ಬೇಕಾಗ್ತದೆ ಚಾಯ್ ಕುಡಿದರೆ ಸ್ವಲ್ಪ ನಾರ್ಮಲಾಗ್ತಾರೆ ಅದಕ್ಕೆ ಅವರಿಗೆ ಚಹಾ ಸ್ವಲ್ಪ ಬೇಕಾಗುತ್ತದೆ ಎಡಿಕ್ಟ್ ಇದ್ದವರಿಗೆ ಅಭ್ಯಾಸ ಇದ್ದವರಿಗೆ ಅದು ಕೊಡಲಿಲ್ಲದಿದ್ರೆ ಮತ್ತು ಅವರು ಇರಿಟೇಟ್ ಆಗ್ತಾರೆ ಇರಿಟೇಟ್ ಆದರೆ ಕಷ್ಟ ಆಗ್ತದಲ್ಲ ಪ್ರಾಯದ ಪ್ರಾಯದ ಜನ ಎಂದರೆ ಹಿರಿಯ ನಾಗರಿಕ ಎಂದರೆ ಸ್ವಲ್ಪ ಇರಿಟೇಟ್ ಇರ್ತದೆ ಸ್ವಲ್ಪ ಇದು ಇರ್ತದೆ ಅದು ಚೊರೆ ಹೇಳ್ತಾರಲ್ಲ ಅದು ಆಗಿರ್ತದೆ ಎಂತ ಮಾಡೋದು ಅದು ಸ್ವಲ್ಪ ಜಾಗ್ರತೆ ಮಾಡಿಕೊಳ್ಳಬೇಕು ಎಂತ ಮಾಡೋದು ಎಲ್ಲರಿಗೆ ಸಹ ಆ ಪ್ರಾಯಕ್ಕೆ ಬರಬೇಕಲ್ಲ ಎಲ್ಲ ಜನರಿಗೆ ಬರಬೇಕು ನಾವು ತುಂಬ ಇದು ಆಗಬೇಕು ಅಷ್ಟು ಪ್ರಾಯದವರಿಗೆ ಪ್ರಾಯದ ಪ್ರಾ ಪಾಯ ಪ್ರಾಯಕ್ಕೆ ಅವರು ಮುಟ್ಟಿದ್ದಾರೆಂದು ಅವ್ರಿಗೆ ರೆಸ್ಪೆಕ್ಟ್ ಮಾಡಬೇಕು ನಾವು ಅಷ್ಟು ಪ್ರಾಯದವವರೆಗೆ ಅವರು ಮುಟ್ಟಿದ್ದಾರಲ್ಲ ನಾವು ಅಲ್ಲಿ ಮುಟ್ತಾರೆ ಇಲ್ಲ ಯಾರಿಗೆ ಗೊತ್ತು ಜವನರು ಎಲ್ಲ ಹೇಳ್ತಾರೆ ಅಷ್ಟು ಹಾಗೆ ಹೀಗೆ ಎಂದು ಅವರ ಪ್ರಾಯದ ಬಂದ ಮೇಲೆ ಅವರ ಪ್ರಾಯಕ್ಕೆ ಬಂದ ಮೇಲೆ ಗೊತ್ತಾಗ್ತದೆ ಅವರು ಎಂತ ಜನ ಎಂತ ಆಯಿತು ಎಂದು ಗೊತ್ತಾಗ್ತದೆ ಹಾಗೂ ಅದರ ಮೊದಲು ಗೊತ್ತಾಗೋದಿಲ್ಲ ಜವಾನ ಇರ್ತದ ಜವಾನ ಇರ್ತದಲ್ಲ ಮತ್ತೆ ಮಕ್ಕಳ ಅದರಲ್ಲಿ ಅದರಲ್ಲಿ ಅವರಿಗೆ ಗೊತ್ತಾಗೋದಿಲ್ಲ ಎಂಥ ಎಂಥ ಅವರ ಜೀವದಲ್ಲಿ ಎಂಥ ಆಗ್ತದೆ ಅವರ ಬಾಡಿನಲ್ಲಿ ಎಂಥ ಆಗ್ತದೆ ಎಂದು ಅವರಿಗೆ ಅವರಿಗೆ ಗೊತ್ತಾಗೋದಿಲ್ಲ ಅವರು ಹಾಗೇ ಎಂಥ ಆದ ಮೇಲೆ ಅವರು ಇರಿಟೇಟ್ ಆಗ್ತಾರೆ ಸ್ವಲ್ಪ ಅವರಿಗೆ ಸಹ ಇದು ಆಗ್ತದೆ ಕಷ್ಟ ಆಗ್ತದೆ ಕಷ್ಟ ಆಗುವಾಗ ಎಂಥ ಮಾಡೋದು ಸ್ವಲ್ಪ ನೋಡ್ಬೇಕಾಗ್ತದಲ್ಲ ಅದಕ್ಕೆ ಕಷ್ಟ ಅದೇ ನೋಡೋದು ಅದಕ್ಕೆ ನಾವು ಜಾಗ್ರತೆ ತೆಗೆದುಕೊಳ್ಬೇಕು ಬೆಸ್ಟ್ ಐಡಿಯಾ ಅಂದರೆ ಅದು ನಾಗರಿಕ ಕೇಂದ್ರ ಉಂಟಲ್ಲ ಅದರ ಸ್ವಲ್ಪ ಟ್ರಿಪ್ ಹಾಕಿದರೆ ಅವಳಿಗೆ ಸ್ವಲ್ಪ ಟೈಮ್ ಪಾಸ್ ಡಯ್ಟಿಂಗ್ ಸ್ವಲ್ಪ ಒಳ್ಳೇದಾಗ್ತದೆ ಊಟ ಸಹ ಒಳ್ಳೆ ಸಿಗ್ತದೆ ಒಂದು ಡಯ್ಟ್ ಊಟ ಸಿಗ್ತದೆ ಅಲ್ಲಿ ಫುಡ್ ಎಲ್ಲ ಡಯ್ಟ್ ಸಿಗ್ತದೆ ಅದರಿಂದ ಅವರು ಆರೋಗ್ಯ ಕಾಪಾಡಲಿಕ್ಕೆ ಒಳ್ಳೇದುಂಟು ಇಲ್ಲದಿದ್ದರೆ ನಾವು ಫ್ರೀ ಬಿಟ್ಟು ಬಿಟ್ಟರೆ ಅವರಿಗೆ ಬಾಯಿಗೆ ಬಂದ ಹಾಗೆ ತಿಂದು ಬಿಟ್ರೆ ಮತ್ತೆ ಅದು ಅದೇ ಹಾಸ್ಪಿಟಲೈಸ್ ಹಾಸ್ಪಿಟಲೈಝೇಶನೆಲ್ಲ ಆದ್ರೆ ತುಂಬಾ ಕಷ್ಟ ಆಗ್ತದೆ ಈಗ ಮೆಡಿಸಿನೇ ತುಂಬಾ ಪಾಯಿಸನ್ ಆಗಿ ಹೋಗಿದೆ ಅದಕ್ಕೆ ಜಾಗ್ರತೆ ಮಾಡುದು ಒಳ್ಳೆದು ಆರೋಗ್ಯಕ್ಕೆ ಆರೋಗ್ಯದ ಜಾಗ್ರತೆ ಮಾಡಿದ್ರೆ ಒಳ್ಳೆದಾಗ್ತದೆ ಇದು ಇದೇ ಇದೇ ಮತ್ತೆಂಥದ್ದು